ಕನ್ನಡ ಸಾಹಿತ್ಯ ಅಂತ ಹೇಳೊದಾದರೆ ಕನ್ನಡ ಭಾಷೆನ ಎಲ್ಲರು ಸಾಮಾನ್ಯವಾಗಿ ಬಳಸ್ತಾರೆ ಕನ್ನಡ ಸಾಹಿತ್ಯ ಎಲ್ಲ ಕವಿಗಳು ಕವಯಿತ್ರಿಗಳು ಸಾಹಿತಿಗಳು ಕೂಡ ಕನ್ನಡವನ್ನು ಬಳಸಿದಾರೆ ಇದು ನಮ್ಮ ಹುಟ್ಟು ಭಾಷೆ ಮತ್ತುಆಡು ಭಾಷೆ ಆಗಿರೋದರಿಂದ ನಮ್ಮ ಭಾವನೆಗಳನ್ನ ಅರ್ಥ ಮಾಡ್ಕೊಳೋಕ್ಕೆ ಹೆಚ್ಚು ಹೆಚ್ಚು ದಾರಿಗಳನ್ನ ಮಾಡಿಕೊಳ್ಳೊಅಂಥದ್ದು ನಮ್ಮ ಆಡು ಭಾಷೆ ಹಾಗಾಗಿ ಕನ್ನಡವನ್ನು ತುಂಬ ಜನ ಹೊಗಳಿದಾರೆ ಕೂಡ ಕನ್ನಡ ಇಲ್ಲಲ್ಲದೆ ಕನ್ನಡ ಸಾಹಿತ್ಯನ ಇಲ್ಲಿ ಅಲ್ಲದೆ ನಮ್ಮ ದೇಶದಲ್ಲಿ ಭಾರತ ದೇಶದಲ್ಲಿ ಅಲ್ಲೆ ಅಲ್ಲದೆ ಬೇರೆ ಎಲ್ಲ ದೇಶಗಳಲ್ಲಿ ಹೀಗೆ ಅಮೇರಿಕ ಥೈಲ್ಯಾಂಡ್ ಈ ಥರ ಅಮ್ ಹಲವಾರು ದೇಶಗಳಲ್ಲಿ ಬಳಸಿ ಕನ್ನಡ ಸಾಹಿತ್ಯನ ಬಳಸಿದಾರೆ ತುಂಬ ಆ ಕಡೆ ಬಳಸಿರೋದ್ರಿಂದ ಕನ್ನಡನ ತುಂಬ ಜನ ಹೊಗಳಿರೋದನ್ನ ಕೂಡ ನೋಡ್ಬೌದು ಕನ್ನಡಕ್ಕೆ ಕನ್ನಡ ಸಾಹಿತ್ಯಕ್ಕೆ ಏಳು ಜ್ಞಾನಪೀಠ ಪ್ರಶಸ್ತಿಗಳು ದೊರಕಿದೆ ಇದೊಂದು ಹೆಚ್ಚು ಖುಷಿ ಕೊಡೊಅಂಥ ವಿಷಯ ಎಲ್ಲರು ಗಮನಿಸಬೇಕಾದಂತಹ ವಿಷಯ ಹಲವಾರು ವಿಷಯಗಳಿವೆ ಇದ್ರ ಬಗ್ಗೆ ಅಷ್ಟೊಂದು ಆಸಕ್ತಿ ಇಲ್ಲದೆ ಇರೊ ಕಾರಣ ತುಂಬ ವಿಷಯಗಳ್ನ ತಿಳ್ಕೊಂಡಿಲ್ಲ ನಾನು ತಿಳ್ಕೊಳ್ಳೋಕ್ ಪ್ರಯತ್ನ ಅಂತು ಖಂಡಿತ ಮಾಡ್ತಿನಿ ಥ್ಯಾಂಕ್ ಯು